ನಮ್ಮದು ಕುಟುಂಬ ಹೇಳಿದರೆ ನಮ್ಮದು ಮುಂಚಿನಿಂದ ತೋಟಗಾರಿಕೆ ನನ್ನ ಅಜ್ಜ ನರ್ಸರಿ ಇತ್ತು ನನ್ನ ಅಜ್ಜನ ನರ್ಸರಿಯ ಹೆಸರು ಸೋಮಯ್ಯ ಕೋಟ್ಯಾನ್ ಸೋಮಯ್ಯ ಅಂತ ಅಜ್ಜನ ಹೆಸರು ನಮ್ಮ ನರ್ಸರಿ ಹೆಸರು ಕೋಟ್ಯಾನ್ ನರ್ಸರಿ ಗಾರ್ಡನ್ ಅಂತ ನನ್ನ ಮೊದಲಿಗೆ ನನ್ನ ಅಜ್ಜ ಈ ಊರಲ್ಲಿ ಮಾಡಿದ್ದು ಅವರೆ ಒಬ್ಬರು ನರ್ಸರಿ ಅದರಲ್ಲಿ ಅವರು ಮಲ್ಲಿಗೆ ಸಸಿಯಿಂದ ಹಿಡಿದು ಮಾವಿನ ಸಸಿಯವರೆಗೆ ಎಲ್ಲಾ ಬಗೆ ತರಕಾರಿ ಮತ್ತೆ ಹಣ್ಣು ಹಂಪಲು ಹೂವಿನ ಗಿಡಗಳನ್ನು ತುಂಬಾ ಬೆಳಸ್ತಿದ್ದರು ಮತ್ತೆ ಅವರ ತೋಟಗಾರಿಕೆಯಲ್ಲಿ ಕೆ ಇದು ಯಾವುದು ಹೂವಿನ ಗಿಡಗಳು ಬೇಕು ಮತ್ತೆ ನಮ್ಮ ಫುಲ್ ಒಂದು ನಾಲ್ಕು ಎಕರೆ ಜಾಗ ಇತ್ತು ಆ ಜಾಗದಲ್ಲಿ ಅಜ್ಜ ಒಂದು ಸೈಡಲ್ಲಿ ಗುಲಾಬಿಯದ್ದೇ ಒಂದು ಸೈಡಲ್ಲಿ ಮಲ್ಲಿಗೆಯದ್ದೆ ಕೃಷಿಯನ್ನೆ ಬೆಳಸ್ತಿದ್ದರು ಹಾಗೆ ಒಂದೊಂದು ಕೃಷಿಗೆ ಈಗ ಮಲ್ಲಿಗೆ ಗಿಡ ನೋಡಲಿಕ್ಕೆ ಬೇರೇ ಒಂದು ಜನ ಗುಲಾಬಿಯ ಗಿಡವನ್ನು ನೋಡಲಿಕ್ಕೆ ಬೇರೆಯೇ ಒಬ್ಬರು ಜನವನ್ನು ಹೀಗೆಲ್ಲ ಮಾಡ್ತಿದ್ದರು ನನ್ನ ಅಜ್ಜನಿಗೆ ಆ ಗಿಡಗಳು ಹೇಳಿದರೆ ಜೀವ ಆ ಗಿಡಗಳಿಗೆ ಸ್ವಲ್ಪ ನೀರು ಕಮ್ಮಿ ಆದರು ನ ಬೈತಿದ್ದರು ಹೊಡಿತಿದ ಬಂದರೆ ಅದಕ್ಕೆ ನೀರರು ಖಾಲಿ ಆಗಬಾರ್ದು ಮತ್ತೆ ಅದರ ಬುಡದಲ್ಲಿ ಮಣ್ಣು ಇರಬೇಕು ಅಷ್ಟು ಮಗುವಿನ ಹಾಗೆ ಅವರು ಗಿಡಗಳನ್ನು ಸಾಕ್ತಿದ್ದರು ಮಗು ಅದರ ಗೆಲ್ಲು ಒಂದು ತುಂಡು ಮಾಡಲಿಕ್ಕೆ ಬಿಡ್ತಿರಲಿಲ್ಲ ಹಾಗೆ ಮಲ್ಲಿಗೆ ಹೇಳಿದರೆ ತುಂಬ ಆಗ್ತಿತ್ತು ಅದಕ್ಕೆ ಕೊಯ್ಯಲಿಕ್ಕೆ ಜನ ಇರ್ತಿದ್ದರು ಮತ್ತೆ ಅದಕ್ಕೆ ಪುನಃ ಕಸಿ ಕಟ್ಟುವದು ಅದಕ್ಕೆ ಬೇರೆ ಜನ ಅದನ್ನು ಪುನಃ ಮಣ್ಣಿನಲ್ಲಿ ಹಾಕಲಿಕ್ಕೆ ಜನ ಹೀಗೆ ತುಂಬಾ ಆಸಕ್ತಿಯಿಂದ ಮಾಡ್ತಇದ್ದರು ನನ್ನ ಅಜ್ಜ ಆಮೇಲೆ ಅದನ್ನು ಅವರು ಮಂಗಳೂರಿಗೆ ಕೊಂಡೋಗಿ ಅಲ್ಲಿ ವ್ಯಾಪಾರ ಮಾಡ್ತಾ ಇದ್ದರು ತೋಟಗಾರಿಕೆ ಹಾಗೇ ಅದು ನಮ್ಮಗೇ ಒಂದು ಖುಷಿಯ ವಿಚಾರ ಯಾಕೆ ಹೇಳಿದರೆ ನನ್ನ ತಾಯಿಗೆ ಸಹ ತೋಟಗಾರಿಕೆಯಲ್ಲಿ ತುಂಬಾ ಆಸಕ್ತಿ ಅವರು ಸಹ ತರಕಾರಿ ಗಿಡಗಳು ಮತ್ತು ಹೂವಿನ ಗಿಡಗಳನ್ನು ಬೆಳಸೋದ್ರಲ್ಲಿ ತುಂಬಾ ಆಸಕ್ತಿಯನ್ನು ಹೊಂದಿದ್ದಾರೆ ನಮ್ಮ ಮನೆಯಲ್ಲಿ ಸುತ್ತ ಗಾರ್ಡನ್ ಆಗಿದೆ ಅದರಲ್ಲಿ ತರಕಾರಿ ಗಿಡಗಳಿದೆ ಈಗ ಮಾತ್ರ ನರ್ಸರಿಯನ್ನು ಯಾರು ಮುಂದುವರಿಸ್ತಾ ಹೋಗ್ತಯಿಲ್ಲ ಆದರೆ ಮಾವಿನ ಅಜ್ಜ ನೆಟ್ಟ ಮಾವಿನ ಗಿಡ ಚುಕ್ಕಿನ ಗಿಡ ಹಲಸಿನ ಹಣ್ಣಿನ ಗಿಡ ಅದರಲ್ಲಿ ಈಗಲೂ ತುಂಬಾ ಮಾವಿನಹಣ್ಣು ಆಗ್ತದೆ ಚುಕ್ಕು ತುಂಬಾ ಫಸಲು ಆಗ್ತದೆ ನಮಗೆ ಸಹ ಯ ಅದು ತೋಟವನ್ನೇ ನಾವು ಮಾ ಹೀಗೆ ಮಾರಿ ಮಾರ್ತೇವೆ ಅವರು ಯಾರದರು ಬಂದು ಕೊಯ್ದು ನಮಗೆ ಹಣವನ್ನು ಕೊಡ್ತಾರೆ ಹಾಗೇ ನನ್ನ ತಾಯಿ ಇಂದ ನನಗೆ ಅದು ಆಸಕ್ತಿ ಹುಟ್ಟಿತು ನನಗೆ ಸಹ ಇದು ತರಕಾರಿ ಮಾಡಿದರೆ ಅದರಿಂದ ನಮಗೆ ಮನೆಗೆ ಉಪಯೋಗಿಸುವಾಗ ಅದನ್ನು ಕಟ್ ಮಾಡಿಕೊಂಡು ಬರುವಾಗ ಬಹಳ ಖುಷಿ ಆಗ್ತದೆ ನಂದು ಪಪ್ಪನಿಗೆ ಸಹ ತುಂಬಾ ಇಂಟ್ ಅದರಲ್ಲಿ ಆಸಕ್ತಿ ಇದೆ ಈಗ ಏನಾದರು ಒಂದು ಮಾಡುವ ಅಂತ ಹೇಳಿದರೆ ಅವರು ಹೇಳ್ತಾರೆ ನಾ ನಿನ್ಗೆ ಅದು ಮಣ್ಣು ಸರಿ ಮಾಡಿ ಕೊಡ್ತೆನೆ ಕಳೆ ಗಿಡವನ್ನೆಲ್ಲ ತೆಗೆದು ಕೊಡ್ತಾರೆ ಮತ್ತೆ ಅಲ್ಲಿ ನಮಗೆ ನಡಲಿಕ್ಕೆ ಮಣ್ಣು ಅಗೆದು ತೋಡು ತೋಡು ಅಂತ ಹೇಳಿ ಮಾಡ್ತೆವಲ್ಲ ದರ ತೆಗಿತಾರೆ ಮತ್ತೇ ಅದಕ್ಕೆ ಬೇಕಾದ ಗೊಬ್ಬರವನ್ನೆಲ್ಲ ಅವರ್ ಹಾಕ್ತಾರೆ ನಾನು ಅದನ್ನು ಖಾಲಿ ಸಸಿಗಳನ್ನು ನಡ್ತಾ ಬರ್ತೆನೆ ಮತ್ತೆ ಹೀಗೆ ತರಕಾರಿ ಆದರೆ ಅವರು ನನಗೆ ಹೊರಗಿನಿಂದೆಲ್ಲ ತರಕಾರಿಯ ಬೀಜವನ್ನು ತಂದು ಕೊಡ್ತಾರೆ ಮತ್ತೇ ಬಸಲೆ ಹೇಳಿದರೆ ಬಸಲೆಯನ್ನು ಇದು ಹೋಗಿ ಮಾರುಕಟ್ಟೆಯಿಂದ ತಂದು ಕೊಡ್ತಾರೆ ನೆಡ್ಲಿಕ್ಕೆ ಅದರಿಂದ ಮತ್ತೆ ತುಂಬಾ ತುಂಬಾ ಸಸಿಗಳು ಹುಟ್ತಾ ಹೋಗ್ತದೆ ಆಮೇಲೆ ಮಳೆ ಶುರುವಾಗುವ ಸ್ವಲ್ಪ ದಿನ ಇರುವಾಗ ಪಪ್ಪ ಹೇಳ್ತಾರೆ ಎಲ್ಲ ಹುಲ್ಲು ತೆಗೆಯುವ ನಾವು ಇದು ಬೇಡದದ್ದು ಕಳೆ ಗಿಡನ್ನು ತೆಗೆಯುವ ಮಣ್ಣನ್ನು ಸಮತಟ್ಟು ಮಾಡ್ತೇವೆ ಮತ್ತೆ ಸ್ವಲ್ಪ ಗೊಬ್ಬರವನ್ನೆಲ್ಲ ಹಾಕ್ತೇವೆ ಮತ್ತೆ ಹಾಗೆ ನಾವು ತೋಟಗಾರಿಕೆ ಹೇಳಿದರೆ ಸಸಿಯೆಲ್ಲ ಆಗುವಾಗ ಅದರ ಹಿಂದೇ ಇರಬೇಕಾಗ್ತದೆ ಅಂದರೆ ಅದರ ಬುಡಕ್ಕೆ ಮಣ್ಣು ಹಾಕ್ತಾ ಯಾವಾಗ್ಲು ನೀರು ಹಾಕ್ತಾ ಗೊಬ್ಬರ ಹಾಕ್ತಾ ಇರಬೇಕು ಮತ್ತೆ ಕಳೆ ಗಿಡವನ್ನು ಬರಲಿಕ್ಕೆ ಬಿಡಬಾರ್ದು ಹಾಗೇ ಅದಕ್ಕೆ ಕ್ರಿಮಿ ಕೀಟಗಳು ಬೇಗ ಬರ್ತದೆ ಆಗ ನಾವು ಅದಕ್ಕೆ ಬಿಸಿ ಬಿಸಿ ಸ್ವಲ್ಪ ಸ್ವಲ್ಪ ಬಿಸಿ ಬೂದಿಯನ್ನು ಎರಚ್ತಾ ಇರಬೇಕು ಹಾಗೇಯು ಅದು ಕೇಳದಿದ್ದರೆ ಸ್ವಲ್ಪ ಕೀಟನಾಶಕವನ್ನು ಸಿಂಪಡಿಸಬೇಕು ಸ್ ಬುಡಗಳಿಗೆ ಇರುವೆ ಎಲ್ಲಾ ಬರುವ ಹಾಗೆ ಬರದ ಹಾಗೆ ಹಾಗೆ ನಮ್ಮ ಮನೆಯಲ್ಲಿ ಅಜ್ಜ ಅಮ್ಮ ಪಪ್ಪ ನಾನು ಈಗ ನನ್ನ ಮಗನಿಗೆ ಸಹ ತುಂಬಾ ಇಂಟ್ರಸ್ಟ್ ಇದೆ ಅವನು ಈ ಇಂಟ್ರಸ್ಟಲ್ಲೇ ಅವನೇ ಒಂದು ಹತ್ತು ಮಲ್ಲಿಗೆ ಗಿಡವನ್ನು ತಾನೇ ತಂದು ನೆಟ್ಟು ಈಗ ಅದರಲ್ಲಿ ಮಲ್ಲಿಗೆ ಆಗ್ತಾ ಇದೆ ಅದನ್ನು ಕೊಯ್ಯುವಾಗ ಬೆಳಿಗ್ಗೆ ತುಂಬಾ ಖುಷಿ ಆಗ್ತದೆ ಅದರ ಪರಿಮಳ ಕೇಳೋ ಅನ್ನೋ ಪರಿಮಳವನ್ನು ಆಸ್ವಾದಿಸುವಾಗ ನಮಗೆ ಇನ್ನೂ ಐದು ಸಸಿಯನ್ನು ನೆಡುವ ಇನ್ನೂ ಸ್ವಲ್ಪ ಹೆಚ್ಚು ಮಲ್ಲಿಗೆ ಆಗ್ತದಂತ ಹೇಳ್ತದೆ ಹೇಳಿ ಹಾಗೆ ತುಂಬಾ ನಮಗೆ ಖುಷಿ ಆಗ್ತದೆ ಹಾಗೆ ನಮ್ಮ ಮನೆಯವರೆಲ್ಲರೂ ತೋಟಗಾರಿಕೆಯಲ್ಲಿ ತುಂಬಾ ಆಸಕ್ತಿಯನ್ನು ಹೊಂದಿದ್ದಾರೆ